ಭಾರತದಲ್ಲಿ ಹವಾಮಾನ ತಕ್ಕಂತೆ ವಾತಾವರಣ ಇರುತ್ತದೆ ಬೇಸಿಗೆಗಾಲದಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ಮಳೆ ಚಳಿಗಾಲದಲ್ಲಿ ಚಳಿ ಬೇಸಿಗೆ ಕಾಲದಲ್ಲಿ ತೀರ ಬೇಸಿಗೆ ಇತ್ತು ಹೋದ ವರ್ಷ ಮಳೆಗಾಲದಲ್ಲಿ ತುಂಬ ಮಳೆಯಾಗಿತ್ತು ಈ ವರ್ಷ ಮಳೆಯೇ ಆಗಲಿಲ್ಲ ಹಾಗಾಗಿ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ ಚಳಿಗಾಲದಲ್ಲಿ ತೀರ ಚಳಿ ಇರುತ್ತೆ ಚ ಎಲ್ಲ ಕಡೆಯೂ ಈಗ ಕೋಲಾರ ಚಿಂತಾಮಣಿ ಆ ಕಡೆ ಬೇಸಿಗೆ ಕಾಲದಲ್ಲಿ ತೀರ ಬೇಸಿಗೆ ಆಗಿರುತ್ತೆ ನಮಗೆ ಈ ಬೆಂಗಳೂರಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಎನಿ ಟೈಮ್ ಚೆನ್ನಾಗಿರುತ್ತೆ ಬೆಂಗಳೂರಿನ ವಾತಾವರಣ ಹಾಗಾಗಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಎಚ್ಚಾಗಿದೆ ಎಲ್ಲ ಕಡೆ ಜನರು ಬಂದು ಬೆಂಗಳೂರಿನಲ್ಲೇ ಇರ್ತಾರೆ ಏಕೆಂದ್ರೆ ಹವಾಮಾನ ವರದಿ ತುಂಬ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಹಾಗಾಗಿ ಎಲ್ಲರೂ ಬೆಂಗಳೂರನ್ನ ಚೂಸ್ ಮಾಡ್ತಾರೆ ಇನ್ನೂ ಬೇಸಿಗೆ ಕಾಲ ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬೆ ಬಿಸಿಲಿರುತ್ತೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಎಲ್ಲ ಬೇರೆ ಕಡೆ ಹೋ ಹೋಗ್ತಾರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಈ ವರ್ಷ ಮಳೆ ಕಡಿಮೆ ಆಗಿದೆ ಹಾಗಾಗಿ ಈ ಚಳಿಯೂ ಕಡಿಮೆ ಇರುತ್ತೆ ಅಂದ್ಕೊಳ್ತಾಯಿದ್ದೀವಿ